ಹಲೋ ಟೀಚರ್ ನಮಸ್ತೆ ನಾನು ಧೃತಿಯದ್ದು ತಾಯಿ ಮಾತಾಡುದು ಟೀಚರ್ ಹೇಗಿದ್ದೀರಿ ನೀವು ಹೌದು ಹೌದು ಎಲ್ ಕೆ ಜಿ ಗೊತ್ತಾಯಿತಾ ಟೀಚರ್ ಯಾರು ಅಂತ ಹಾಂ ಟೀಚರ್ ಟೀ ಆಯಿತಾ ಎಂತ ಅಂದರೆ ಟೀಚರ್ ನಂದು ಒಂದು ತಂಗಿ ಮ ತಂಗಿದೊಂದು ಮದುವೆ ಇದೆ ಅಂದರೆ ನಮ್ಮೂರಲ್ಲಿ ನಮ್ಮೂರು ಅಂದರೆ ಅದು ಕುಂದಾಪುರ ಸೈಡ್ ಬರ್ತದೆ ಮೇಡಮ್ ಅದಕ್ಕೆ ನನಗೆ ನನ್ನ ಮಗಳಿಗೊಂದು ಒಂದು ವಾರ ರಜೆ ಸಿಗ್ಬೌದಾ

ಇಲ್ಲ ಇಲ್ಲ ಟೀಚರ್ ನಾನು ಅವಳದ್ದು ಎಲ್ಲ ಜವಾಬ್ದಾರಿ ತಗೋಳ್ತೇನೆ ಅಂದರೆ ಎಲ್ಲ ನಾನು ನೋಟ್ಸ್ ಎಲ್ಲ ಅವಳದ್ದು ಫ್ರೆಂಡ್ ಹತ್ತಿರ ಕೇಳಿ ಇಸ್ಕೊತೇನೆ ಮತ್ತೆ ನಾನು ಹೋಮ್ವರ್ಕ್ ಎಲ್ಲ ಮಾಡಿಸ್ತೇನೆ ಮನೆಯಲ್ಲೇ

ಅದು ಹೌದು ಟೀಚರ್ ಆದರೆ ಸಹ ಇದು ನನಗೆ ಅನಿವಾರ್ಯ ಹೋಗಲೆ ಬೇಕಲ್ವಾ ನನಗೆ ಬಿಟ್ಟು ಹೋಗುವ ಹಾಗೆ ಕೂಡಯಿಲ್ಲ ಚಿಕ್ಕ ಮಗು ಅಲ್ವಾ ಹಾಗಾಗಿ ಕರ್ಕೊಂಡೆ ಹೋಗಲೆ ಹೊಗ್ಬೇಕು ಆಗ್ತದೆ ಹೌದು ಹಾಗಾಗಿ ಒಂದು ವಾರ ಬೇಕಿತ್ತು ಟೀಚರ್ ಯಾಕೆಂದ್ರೆ ಮದುವೆ ಔತಣ ಅದೆಲ್ಲ ಇರ್ತದಲ್ವಾ ಅದನ್ನೆಲ್ಲಾ ಮುಗಿಸಿಯೇ ಬರ್ಬೆಕು ಆಗ್ತದೆ ನಾನು ಒಂದುಸಲ ಹೋದರೆ ಮತ್ತೆ ಬರುದಿಲ್ಲ ಅಲ್ವಾ ಅದಕ್ಕೆ ನಿಮ್ಮ ಹತ್ರ ಕೇಳೋದು ಒಂದು ವಾರ ರಜೆ ಸಿಗ್ಬೌದಾ ಅಂತ ಇಲ್ಲ ನಾನು ಅವಳ ಫ್ರೆಂಡ್ ಅವಳದ್ದು ಒಬ್ಬಳು ಫ್ರೆಂಡ್ ಇದ್ದಾಳೆ ಅವಳ ಹತ್ತಿರ ಇವಳು ಸ್ನೇಹ ಅಂತ ಇದ್ದಾಳೆ ಅಲ್ವಾ ಅವಳ ಹತ್ತಿರ ನಾನು ಹೇಳಿದ್ದೇನೆ ನೋಟ್ಸಿದು ಒಂದು ಅವಳ ತಾಯಿ ಹತ್ತಿರ ನನಗೊಂದು ಮೇಸೇಜ್ ಮಾಡಲಿಕ್ಕೆ ವಾಟ್ಸ್ಆ್ಯಪಲ್ಲಿ ಅದನ್ನು ನೋಡಿ ನಾನು ಹಾಂ ಹಾಂ ಮಾಡ್ತೇನೆ ಟೀಚರ್ ಇಲ್ಲ ಇಲ್ಲ ಅದು ನಾನು ನಾನು ಜವಾಬ್ದಾರಿ ಟೀಚರ್ ನಾನು ಮಾಡಿಸ್ತೇನೆ ಎಲ್ಲ ಇಲ್ಲ ಇಲ್ಲ ಅವಳು ಕಲಿಯೋದ್ರಲಿ ಹೇಗಿದ್ದಾಳೆ ಟೀಚರ್ ಇದ್ದಾಳೆ ಅಲ್ವಾ ಹಾಂ ಹಾಂ ಇಲ್ಲ ಇಲ್ಲ ನಾನು ಓದಿಸ್ತೇನೆ ಇಲ್ಲ ಇಲ್ಲ ಅದನ್ನು ನಾನು ಹೇಳಿ ಅವ್ಳ ಹತ್ತಿರ ನಿಮ್ಮ ಹತ್ತಿರ ಮಾತಾಡಿದ್ದು ನಾನು ಕೇಳಿದ್ದೇನೆ ನೀನು ಸರಿಯಾಗಿ ನಾನು ಹೇಳಿದ್ದೆಲ್ಲ ಮಾತ್ರ ನಾನು ಟೀಚರ್ ಹತ್ತಿರ ರಜ ರಜೆ ಕೇಳ್ತೇನೆ ಇಲ್ಲಾಂದ್ರೆ ನಿನ್ನನ್ನು ಬಿಟ್ಟು ಹೋಗ್ತೇನೆ ಅಂತ ಹೇಳಿದ್ದೇನೆ ಅದಕ್ಕೆ ಅವ್ಳು ಎಲ್ಲ ಓಕೆ ಅಂತ ಹೇಳಿದ್ದಾಳೆ ಅಲ್ವಾ ಅದಕ್ಕೆ ನಾನು ನಿಮ್ಮ ಹತ್ತಿರ ಕೇಳಿದ್ದೀಗ ಎಲ್ಲ ಹೆದರಿಸಿಟ್ಟಿದ್ದೇನೆ ಅವಳನ್ನು ಯಾವಾಗಿಂದ ನಾಳೆ ಅಲ್ಲ ನಾಡಿದ್ದಿಂದ ಟೀಚರ್ ಹೌದು ಹೌದು ಹಾಂ ಹಾಂ ಹಾಕ್ತೇನೆ ಹಾಕ್ತೇನೆ ಓಕೆ ಟೀಚರ್ ತ್ಯಾಂಕ್ ಯು ತುಂಬ ಖುಷಿ ಆಯಿತು ತ್ಯಾಂಕ್ ಯು ಟೀಚರ್